ಪ್ರಾರ್ಥನಾ ಸ್ಥಳಗಳು ಎಂದರೆ ನನಗೆ ಬೆಂಗಳೂರಂದ್ರೆ ತುಂಬ ಇಷ್ಟ ಅದು ಆ ಬೆಂಗಳೂರಲ್ಲಂತೂ ಈ ಇಸ್ಕಾನ್ ಟೆಂಪಲ್ಗಂತೂ ಯವಾಗ್ಲೂ ಹೋಗ್ತೀವಿ ಬೆಂಗಳೂರಿಗೋದಾಗೆಲ್ಲ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಭಜನೆ ಆಗಿರ್ಬೌದು ಏನಾದ್ರು ಇದಾಗಿರ್ಬೋದು ಅಲ್ಲಿ ಧ್ಯಾನ ಮಾಡಿಕೊಂಡು ಸ್ವಲ್ಪೊತ್ತು ಆರಾಮಾಗ್ ಕೂತ್ಕೊಂಡು ನಮಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಆದರೆ ಅಲ್ಲಿ ಪ್ರಸಾದ ಪ್ರತಿಯೊಂದು ತುಂಬಾ ಇಷ್ಟ ಆಗುತ್ತೆ ನಮಗೆ ಮತ್ತು ಮಸೀದಿಗಳು ಅಷ್ಟೆ ಮಸೀದಿಗಳು ಅಂದ್ರೂ ತುಂಬಾ ಇಷ್ಟ ನಮಗೆ ಅಲ್ಲಿ ಅಷ್ಟೆ ನಾವು ಅಲ್ಲೋದ್ರೂ ಅಲ್ಲಿನ್ ಭಕ್ತಿ ಅಲ್ಲೇ ನಮಗೆ ಅಲ್ಲಿನ ನಾವು ನಮಾಜ್ ಮಾಡಿ

ಯಾರಾದರು ಮುಸ್ಲಿಮ್ಸ್ ಅವರೆಲ್ಲ ಏನಕ್ಕಾದರು ಹಬ್ಬಕ್ಕೆ ಏನಕ್ಕಾದರು ಕರೆದ್ರೂ ನಾವು ಬೇಧ ಭಾವ ಮಾಡದೇ ಹೋಗ್ತೀವಿ ಅಲ್ಲಿ ಎಲ್ಲ ಇದು ಮಾಡಿ ಇದ್ದು ಮಾತಾಡಿಸ್ಕೊಂಡು ಊಟ ತಿನ್ಕೊಂಡು ಬರ್ತೀವಿ ಮತ್ತು ಹಬ್ಬಗಳು ಅಂದರೆ ಬಾಂಧವ್ಯ ಯುಗಾದಿ ಯುಗಾದಿ ಹಬ್ಬ ಅಂದರೆ ನಮಗೆ ತುಂಬ ಇಷ್ಟ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತು ನಮಗೆ ಫುಲ್ಲು ಇಷ್ಟ ಯಾವಾಗ್ಲು ಅಷ್ಟೆ ಬೆಳಗ್ಗೆ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಎಣ್ಣೆ ಎಲ್ಲ ತಲೆಗಾಕ್ಕೊಂಡು ಮತ್ತು ಸ್ನಾನ ಮಾಡಿ ಮತ್ತು ಬಾಗಿಲ್ಗೆಲ್ಲ ಮಾವಿನ್ಕಾಯಿದು ಮಾವಿಂದು ಎಲೆ ತಳಿರು ತೋರಣ ಎಲ್ಲ ಕಟ್ಟಿಬಿಟ್ಟು ಎಲ್ಲ ಬೆಳಗ್ಗೆ ಪೂಜೆ ಎಲ್ಲ ದೇವರಿಗೆ ಮಾಡಿ ಮತ್ತು ಅಡಿಗೆ ಮನೆಗೋಗಿ ಅಡಿಗೆ ಮನೆಗೋಗಿ ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಅಂದ್ರೆ ಒಬ್ಬಟ್ಟು ಒಬ್ಬಟ್ಟು ಅಂದರೆ ನನಗೆ ಫೆವ್ರೇಟು ತಿಂಡಿ ನಮಗೆ ಒಬ್ಬಟ್ಟು ಎಲ್ಲ ಮಾಡಿ ಇಡ್ತಿವಿ ನೈವೇದ್ಯಕ್ಕೆಲ್ಲ ಮಾಡ್ತೀವಿ ಮತ್ತು ಬೇವು ಬೆಲ್ಲ ಎಲ್ಲ ಹಂಚುತ್ತಿವಿ ಮನೆ ಮನೆ ಹತ್ತಿರ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಬಂದು ದೇವಸ್ಥಾನಕ್ಕೆಲ್ಲ ಹೋಗಿ ಹೊಸ ಬಟ್ಟೆ ಎಲ್ಲ ಹಾಕೊಂಡಿರ್ತಿವಲ್ಲ ಮತ್ತು ರಾಮ ನವಮಿ ಅಂದ್ರೂ ನಮಗೆ ತುಂಬಾ ಇಷ್ಟ ಮತ್ತು ನಾಗರ ಪಂಚಮಿ ನಾ ನಾಗರ ಪಂಚಮಿ ಅಂದರೆ ಆವತ್ತು ಅಷ್ಟೇ ನಾವು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಹುತ್ತ ಹುತ್ತಗೆ ಪೂಜೆ ಮಾಡ್ತೀವಿ ಮತ್ತು ನಾಗರ ಕಲ್ಲಹತ್ರ ಪೂಜೆ ಮಾಡ್ತೀವಿ ಹುತ್ತ ಹತ್ರ ಹೋಗಿ ಪೂಜೆ ಎಲ್ಲ ಆದಮೇಲೆ ಹುತ್ತಗೆ ಹಾಲಾಕಿಬಿಟ್ಟು ಅದರ ಸುತ್ತ ದಾರ ಎಲ್ಲ ಸುತ್ತಿಬಿಟ್ಟು ಪೂಜೆ ಮಾಡಿಕೊಂಡು ಬರ್ತೀವಿ ಮತ್ತು ನಾಗರ ಕಲ್ಲಹತ್ರ ಅಷ್ಟೇ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಿಂದು ಚೆನ್ನಾಗ್ ಪೂಜೆ ಮಾಡಿಕೊಂಡು ಬರ್ತೀವಿ ನಾವು ನಮಗೆ ತುಂಬ ಖುಷಿಯಾಗುತ್ತೆ